ಹಲೋ ಓಲಾಯಿಂದನಾ ಮಾತಾಡ್ತಾ ಇರೋದು ನಮಸ್ತೆ ಸರ್ ನಾನು ತುಮಕೂರಿಂದ ಪ್ರತಿಭಾ ಅಂತ ಮಾತಾಡ್ತಾಯಿದ್ದೀನಿ ಹಾಂ ಸರ್ ನನ್ಗೆ ನಾವು ಫ್ಯಾಮಿಲಿ ಎಲ್ಲ ಹೀಗೆ ಇಲ್ಲೇ ಟ್ರಿಪ್ ಹೋಗ್ಬೇಕಂತ ಅಂದ್ಕೋತ ಈ ಪ್ರವಾಸಕ್ಕೆ ನಂದಿ ಹಿಲ್ಸಿಗೆ ನಿಮ್ಮಲ್ಲಿ ಹನ್ನೆರಡು ಜನಕ್ಕೆ ಆಗುವಷ್ಟು ನಿಮ್ಗೆ ವಾಹನ ಎಲ್ಲ ಅವೈಲೇಬಲ್ ಇದೆಯಾ ಅಂತ ಹಾಂ ಸರ್ ಹನ್ನೆರಡು ಜನ ಇದ್ದೀವಿ ನಾವು ಹಾಂ ಸರ್ ಒಂದೇ ದಿನದಲ್ಲಿ ನಾವು ಹನ್ನೆರಡು ಜನ ಇದ್ದೀವಿ ಒಂದೇ ದಿನ ನಂದಿ ಬೆಟ್ಟ ನೋಡಿ ಸರ್ ಯಾವುದಾದ್ರೂ ಕಾರುಗಳು ಇದೆಯಾ ಅಂತ ಬೆಟರ್ ಫ್ರೀ ಇರುತ್ತೆ ಅಂತ ಅಷ್ಟೇ ದೊಡ್ಡ ಕಾರ್ ಇದ್ದರೆ ನಮಗೆ ಹಾಂ ನೋಡಿ ಸರ್ ನಮ್ಗೆ ಈ ತವೆರಾ ಆ ಥರದ್ದೆಲ್ಲ ಅನುಕೂಲ ಆಗ್ಬೋದು ಅಂದ್ಕೋತಿನಿ ತವೆರ ಸಾಕಾಗುತ್ತೆ ಅಲ್ಲ ಸರ್ ಹನ್ನೆರಡು ಜನ ಕಂಫರ್ಟೆಬಲಾಗಿ ಹೋಗಿ ಬರ್ಬೋದಲ್ಲವಾ ಯಾವುದೇ ಪ್ರೋಬ್ಲಮ್ ಇಲ್ದೆ ಆರಾಮಾಗಿ ಸ್ವಲ್ಪ ಅಂದ್ರೆ ತುಂಬ ಜಾಸ್ತಿ ದೂರ ಅಂತ ಅನಿಸುತ್ತಲ್ಲಾ ತುಮಕೂರಿಂದ ನಂದಿ ಬೆಟ್ಟಕ್ಕೆ ಹೋಗೋದು ಸೊ ಸ್ವಲ್ಪ ನೋಡಿ ಜಾಗ ಚೆನ್ನಾಗಿ ಆಗೋ ಥರ ಇದ್ರೆ ಫ್ರೀ ಆಗಿದ್ದರೆ ನಮಗು ಹೋಗಕ್ ಈಝಿ ಆಗುತ್ತೆ ಅಂತ ಅಷ್ಟೇ ಹಾಂ ಸರ್ ಓಕೆ ಸರ್ ನೀವು ಕಿಲೋಮೀಟರ್ ಲೆಕ್ಕದಲ್ಲಿ ಎಷ್ಟು ತೊಗೋತಿರಾ ಅಥವಾ ನೀವು ಟೈಮಿಂಗ್ ಲೆಕ್ಕದಲ್ಲಿ ತೊಗೊಳ್ಳೋದಾ ಅಂತ ಕಿಲೋಮೀಟರ್ ಓಕೆ ಸರಿ ಸರ್ ಕಿಲೋಮೀಟರಿಗೆ ಒಂದು ಕಿಲೋಮೀಟರಿಗೆ ಎಷ್ಟು ಅಂತ ಕಿಲೋಮೀಟರಿಗೆ ಹನ್ನೆರಡು ರೂಪಾಯಾ ಸರ್ ನೋಡಿ ಸರ್ ಹಾಕಿ ಕೊಡಿ ಸರ್ ನೀವು ಅಷ್ಟೊಂದು ಹೇಳದ್ರೆ ನಾವೆಲ್ಲ ಏನು ಮಾಡಬೇಕಂತ ನೋಡಿ ಸರ್ ಹೌದು ನಾವು ಜನ ಜಾಸ್ತಿ ಇದ್ದೀವಿ ಹೌದು ಆದರೆ ಫ್ಯಾಮಿಲಿ ಟ್ರಿಪ್ಪಲ್ಲಾ ನಿಮ್ಮಲ್ಲಿ ಈ ದಸರಾ ಹಬ್ಬ ಎಲ್ಲ ಬರ್ತಿದ್ಯಲ್ಲಾ ಅದಕ್ಕೆ ಆಫರ್ ಎಲ್ಲ ಏನಿಲ್ಲವಾ ದಸರಾ ಹಬ್ಬ ದೂರ ಏನಿಲ್ಲವಲ್ಲಾ ಸರ್ ತುಂಬ ಹತ್ರದಲ್ಲೇ ಇದೆ ದಸರಾ ಹಬ್ಬ ನೋಡಿ ಹಾಂ ಹಾಂ ಹೌದು ಸರ್ ಅಂದರೇ ಇವಾಗ ಸ್ವಲ್ಪ ರಜಾ ಬಂತಲ್ಲಾ ಹಾಗಾಗಿ ಹೋಗೋಣ ಅಂತ ದಸರಗೆಲ್ಲ ರಜ ಸಿಗುತ್ತೆ ಹಾಗಾಗಿ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ ನೀವು ಸ್ವಲ್ಪ ಡಿಸ್ಕೌಂಟಲ್ಲಿ ಏನಾದ್ರೂ ಮಾಡ್ಕೊಟ್ರೆ ನಾವು ಬೇಕೆಂದ್ರೆ ಇನ್ನು ಒಂದು ಕಾರ್ ಕೂಡ ಹೇಳ್ತೀವಿ ಬಿಕ್ವಾಸ್ ನಾವು ಫ್ಯಾಮಿಲಿ ವಿದ್ ಫ್ರೆಂಡ್ಸ್ ಹೋಗ್ತಾಯಿದ್ದೀವಿ ಹಾಗಾಗಿ ನೀವು ಅನುಕೂಲ ಮಾಡಿಕೊಡ್ತೀರಾ ಅಂತ ಅಂದರೆ ಫ್ರೆಂಡ್ಸಿಗೆ ಕೂಡ ನಾವು ಇನ್ವಯ್ಟ್ ಮಾಡ್ಬೇಕು ಅಂದ್ಕೋತಾಯಿದ್ದೀವಿ ಇದು ನಮಗೆ ಇದೇ ಕಾರ್ದೇ ಸ್ವಲ್ಪ ಪ್ರೋಬ್ಲಮ್ ಆಗ್ತಾಯಿದೆ ನಿಮ್ಮಲ್ಲಿ ಸ್ವಲ್ಪ ನೋಡಿ ಡಿಸ್ಕೌಂಟಲ್ಲಿ ಕೊಡ್ತೀರಾ ಅಂದರೆ ನಾವು ಅದು ಕೂಡ ಅರೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ನೋಡಿ ಸರ್ ಹಾಂ ಅಂದರೇ ಟ್ವೆಲ್ ಎಲ್ಲ ಸ್ವಲ್ಪ ಜಾಸ್ತಿಯೇ ಆಗುತ್ತೆ ಒಂದು ಟೆನ್ ಪಾಯಿಂಟ್ ಫೈವ್ ಅಂದ್ರೆ ಹತ್ತು ರೂಪಾಯಿ ಐದು ಪೈಸ ಅನ್ನೋ ಥರ ಎಲ್ಲ ಐವತ್ತು ಪೈಸ ಹಂಗೆ ಕಮ್ಮಿ ಆಗುತ್ತೆ ಅಂದರೆ ನೀವೇ ನೋಡಿ ಹೇಳಿ ಮತ್ತೆ ಒಂದು ನೀವೊಂದು ಅಮೌಂಟ್ ಹೇಳಿ ನೀವು ನಾವು ಅದ್ರ ಮೇಲೆ ನೋಡೋಣ ನೀವು ಹನ್ನೊಂದು ರೂಪಾಯಿ ಐವತ್ತು ಪೈಸ ಅಂದರೆ ಇನ್ನೇನು ಒಂದು ರೂಪಾಯಿ ಕಮ್ಮಿ ಮಾಡಿಕೊಂಡ್ರಿ ಅಲ್ಲವಾ ಹಾಂ ಪರವಾಗಿಲ್ಲ ಸರ್ ಆಯಿತು ನೋಡ್ತಿನಿ ನಾನು ಫ್ಯಾಮಿಲಿ ಜೊತೆ ಮಾತಾಡ್ತೀನಿ ಒಂದುಸರಿ ಕಿಲೋಮೀಟರಿಗೆ ಹನ್ನೊಂದು ಪಾಯಿಂಟ್ ಐದು ಅಂದರೆ ಮನೆಯಲ್ಲೊಮ್ಮೆ ಮಾತಾಡಿ ಹೇಳ್ತಿನಿ ನಾನು ನಿಮಗೆ ಸಾಧ್ಯ ಆದರೆ ನಂದಿ ಬೆಟ್ಟದ ಜೊತೆ ಬೇರೆ ಕಡೆ ಹೋಗಿ ಬರುವಂತಹ ಪ್ಲ್ಯಾನ್ ಕೂಡ ಇದೆ ಹಾಗಾಗಿ ನೀವು ನೋಡಿ ಒಮ್ಮೆ ಫ್ರೆಂಡ್ಸ್ ಕೂಡ ಬರ್ತಾರೆ ನಮ್ಮ ಸ್ನೇಹಿತರನ್ನೆಲ್ಲ ನಾವು ಕರೀತಾ ಇದ್ದೀವಿ ನೀವು ಯಾವ ಥರ ನಮಗೆ ದುಡ್ಡನ್ನು ಹಾಕ್ಕೊಡ್ತಿರೋ ಅದರ ಮೇಲೆ ಡಿಪೆಂಡ್ ಆಮೇಲೆ ಮತ್ತೆ ನೀವು ಇವಾಗ ನಿಮ್ಮದು ಡ್ರೈವರ್ದು ಫೀಸೆಲ್ಲ ಇದ್ರಲ್ಲೆ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಬೇರೆನಾ ಸರ್ ಓಕೆ ಬೇರೆ ಕಟ್ಬೇಕು ಒಂದು ಗಂಟೆ ಅಥವಾ ನೀವು ಯಾವ ಥರ ತೊಗೊಳ್ಳೋದು ಅದು ದಿನಕ್ಕಾ ಸರಿ ಸರಿ ಆಯಿತು ದಿನಕ್ಕೆ ಎಷ್ಟು ಅಂತ ನಿಮ್ಮದು ದಿನಕ್ಕೆ ಐನೂರು ಸರಿ ಆಯಿತು ಸರ್ ನೋಡ್ತೀನಿ ನಾನು ಮಾತಾಡ್ತೀನಿ ಆಯಿತಾ ಆದರೆ ನಮಗೆ ತವೆರನೇ ಬೇಕು ತವೆರಗಿಂತ ಸ್ವಲ್ಪ ದೊಡ್ಡದು ಜೀಪ್ ಥರ ಯಾವ್ದಾದ್ರೂ ಇದೆಯಾ ಸರ್ ಸರಿ ಸರಿ ಕಂಫರ್ಟೆಬಲ್ಲಾಗಿ ನಮಗೆ ಇದೆ ಅಂತ ಅಂದರೆ ಓಕೆ ಸರಿ ಆಯಿತು ತವೆರನೇ ಇರಲಿ ನಮಗೆ ಪರವಾಗಿಲ್ಲ ಆದ್ರೆ ನೀವು ಸ್ವಲ್ಪ ದುಡ್ಡನ್ನ ನೋಡಿ ಹಾಕ್ಕೊಟ್ಟರೆ ನಾವು ಇನ್ನೊಂದು ಕಾರಿಗೆ ಹೇಳಕ್ಕೆ ಸರಿ ಹೋಗುತಿತ್ತು ನೋಡೋಣ ನಾನು ಮನೆಲೊಮ್ಮೆ ಮಾತಾಡ್ತೀನಿ ಆಮೇಲೆ ನಿಮಗ್ ಮಾಡ್ತೀನಿ ಹಾಂ ಸರ್ ಆಯಿತು ಮತ್ತೆ ನಿಮಗೆ ಟಿಫನ್ನೆಲ್ಲ ನಮ್ಮದೇನಾ ಅಥವಾ ನಿಮ್ದೆ ಖರ್ಚು ಇರುತ್ತಾ ಸರ್ ಹಾಂ ಸರಿ ಸರಿ ನಮ್ಮದು ಡೇಟ್ ಬಂದ್ಬಿಟ್ಟು ಹದಿನೈದನೇ ತಾರೀಕು ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಈ ತಿಂಗ್ಳಲ್ಲೆ ಹೋ ಹೌದಾ ನೋಡಿ ಸರ್ ಬೇರೆ ಯಾವುದಾದ್ರು ಓ ನಿಮ್ಮದು ಆಗಲ್ಲ ಅಂತಂದ್ರೆ ಸರಿ ತವೆರಾ ಸಿಗಲ್ಲ ಅಂದರೆ ಬೇರೆ ಸ್ವಲ್ಪ ನಮಗೆ ಅಜ್ಜಸ್ಟ್ ಆಗೋ ಥರ ಯಾವುದಾದ್ರು ಬೇರೆ ಕಾರ್ ಇದೆಯಾ ಅಂತ ಹದಿನೈದನೇ ತಾರೀಕೇ ಬೇಕು ಸರ್ ಯಾಕೆಂದ್ರೆ ನಾವೆಲ್ಲರು ಫ್ಯಾಮಿಲಿ ಎಲ್ಲ ಫ್ರೀ ಇರೋದೇ ಆವಾಗ ಮತ್ತೆ ಫ್ರೆಂಡ್ಸ್ ಕೂಡ ಇನ್ವಯ್ಟ್ ಮಾಡ್ತೀವಿ ಅಂತ ಅಂದರೆ ಅವ್ರ್ಗುಳ ಟೈಮಿಂಗ್ಸ್ ಕೂಡ ನೋಡಬೇಕಲ್ಲ ಅಂತ ಅಷ್ಟೇ ಹಿಂದೆ ಮುಂದೆ ಯಾವಾಗಾದರೂ ನೋಡಿ ಒಮ್ಮೆ ಅಂತ ಬುಕ್ ಆಗಿದೆಯಾ ನೋಡಿ ಹೇಳಿ ಸರ್ ನನಗೆ ಹದಿಮೂರನೇ ತಾರೀಕಾ ಹದಿಮೂರನೇ ತಾರೀಕು ಹಾಂ ಸರ್ ನೋಡೋಣ ಹದಿಮೂರನೇ ತಾರೀಕು ಸಂಡೇನಾ ಓಕೆ ಓಕೆ ಓಕೆ ನಾನು ಸಂಡೆ ಅಂದ್ರೆ ನಾನು ಮಾತಾಡ್ತೀನಿ ಒಂದು ಸರಿ ಅವರತ್ರ ಎಲ್ಲ ಒಂದು ಸರಿ ಮಾತಾಡ್ಬಿಟ್ಟು ನಿಮಗ್ ಹೇಳ್ತೀನಿ ನಾನು ಇದೇ ನಂಬರಿಗೆ ಮತ್ತೆ ಕಾಲ್ ಮಾಡ್ತೀನಿ ನಾನು ಹಾಂ ಸರ್ ಆಯಿತು ನಿಮ್ಮದು ಟೈಮಿಂಗ್ಸ್ ಎಷ್ಟಿರುತ್ತೆ ಸರ್ ಮಾರ್ನಿಂಗ್ ಟು ಈವ್ನಿಂಗು ಕಾಲ್ ಮಾಡೋಕೆ ಬೆಳಗ್ಗೆಯಿಂದ ಸಂಜೆವರೆಗು ಒಂಬತ್ತರಿಂದ ಆರು ಓ ಸಾರಿ ಸಾರಿ ಒಂಬತ್ತರಿಂದ ಮತ್ತೆ ನೈಟ್ ಒಂಬತ್ತರವರ್ಗು ಓಕೆ ಸರ್ ಆಯಿತು ಸರಿ ಸರ್ ಆಯಿತು ನನ್ಗೆ ಇದೇ ನಂಬರಿಗೆ ಕಾಲ್ ಮಾಡ್ತೀನಿ ಹೇಳ್ತೀನಿ ನಾನು ನಿಮಗೆ ಯಾವ ದಿನ ಅಂತಲೂ ಹೇಳ್ತೀನಿ ಮತ್ತು ಟೈಮಿಂಗ್ಸ್ ಕೂಡ ಹೇಳ್ತಿನ್ ನಾವು ಬೆಳಗಿನ ಜಾವ ಹೋದ್ರೆ ಚೆನ್ನಾಗಿರುತ್ತೆ ಅಂತಾರೆ ನಂದಿ ಹಿಲ್ಸಿಗೆ ಹೌದಲ್ಲಾ ನೀವು ಅಷ್ಟೊತ್ತಿಗೆಲ್ಲ ಬರ್ತೀರಾ ಆಗುತ್ತಾ ಅಂತ ನಾವೊಂದು ಐದು ಗಂಟೆಗೆಲ್ಲ ಹೊರಟರೆ ಇಲ್ಲಿಂದ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಸರ್ ಅಲ್ಲಿಗೆ ನಂದಿ ಹಿಲ್ಸಿಗೆ ಆರು ಗಂಟೆನಾ ಸರಿ ಆಯಿತು ಸರ್ ನೋಡ್ತೀನಿ ನಾನು ವೀವ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತಾರೆ ಅಂದರೆ ಆ ಮೋಡಗಳೆಲ್ಲ ಕೈಗೆ ಸಿಗೋ ಥರ ಎಲ್ಲ ಅನಿಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ನಮಗೆ ಹೋಗಿ ಬಂದವರತ್ರ ಕೇಳಿದ್ವಿ ನಾವು ಹಾಗಾಗಿ ನಾವು ಹೋಗಬೇಕಂತ ಅಂದ್ಕೋತಿದ್ದೀವಿ ತುಂಬ ಬೆಳ್ಗಿನ ಜಾವ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರು ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಂ ಸರ್ ನೋಡಿ ನಮಗು ನಿಮಗು ಇಬ್ರಿಗೂ ಅನುಕೂಲ ಆಗೋ ಥರ ನೋಡೋಣ ನಾನು ಮಾತಾಡ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ ಹದಿಮೂರನೇ ತಾರೀಕು ಆಗುತ್ತಾ ಅಂತ ಕೇಳಿ ನೋಡ್ತೀನಿ ಆಗಿಲ್ಲ ಅಂದರೆ ನಾನು ನಿಮ್ಮತ್ತಿರ ಡೇಟನ್ನ ಮತ್ತೆ ಮಾತಾಡ್ತೀನಿ ಅಮೌಂಟ್ ಮಾತ್ರ ನೋಡಿ ನೀವು ಹನ್ನೊಂದು ಪಾಯಿಂಟ್ ಐದು ಹೇಳಿದ್ದೀರ ನಾನು ಅದ್ರ ಪ್ರಕಾರನೇ ಮನೆಯಲ್ಲಿ ಮಾತಾಡ್ತೀನಿ ನೋಡೋಣ ಆದ್ರೂ ನೀವು ಸ್ವಲ್ಪ ನೋಡಿ ಹಾಕ್ಕೊಟ್ಟರೆ ಇನ್ನು ಚೆಂದ ಇರುತ್ತೆ ಹಾಂ ಸರ್ ಆಯಿತ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು